ನಾನು ಆನ್ಲೈನ್ನಲ್ಲಿ ಒಂದು ಮೊಬೈಲ್ ತೆಕೊಂಡಿದ್ದೇನೆ ಅದು ಮನೆಗೆ ತಂದು ಕೊಟ್ಟ ನಂತರ ಚಾರ್ಜ್ ತೆಕೊಡುದಿಲ್ಲ ಮಾತಾಡಿದರೆ ಕೇಳುದಿಲ್ಲ ಅದನ್ನು ಏನು ಮಾಡುದಂತೇಳಿಯೇ ಗೊತ್ತಾಗುದಿಲ್ಲ ಅದರಲ್ಲಿ ಮೆಸೇಜ್ ಯಾರಿಗಾದರು ಮಾಡಿದರೂ ಅದು ಅವರಿಗೆ ಅರ್ಥ ಆಗುದಿಲ್ಲ ಯಾಕಂತೇಳಿದರೆ ಅದು ಬಿಡಿ ಭಾಗದಾಗೇನೇ ಉಂಟದನ್ನು ನೋಡುವಾಗ ಅದು ಸರಿಯಾಗಿಲ್ಲ ಏನು ಮಾಡೋದಂತೇಳಿ ಒಂದು ಸಹ ಗೊತ್ತಾಗುದಿಲ್ಲ ಒಂದು ಒಳ್ಳೆಯ ಮೊಬೈಲ್ ಆದರೆ ಈಗ ಅದು ನಾವು ಇದು ಮಾಡ್ಬೋದು ಚಾರ್ಜುನ್ನು ತೆಕ್ಕೊಳ್ಳುದಿಲ್ಲ ಏನು ಮಾಡೋದು ವಾಲ್ನೈನು ತೆಕ್ಕೊಂಡರೆ ಇಂತಾತರ ಅವಸ್ತೆಗೆ ಸಿಕ್ಕಿ ಬಿದ್ದಿದ್ದೇನೆ ಎಂತ ಮಾಡಲಿಕ್ಕೂ ನನ್ನಿಂದ ಆಗುದಿಲ್ಲ ಏನು ಮಾಡುದ ಅಂತೇಳಿ ಈಗ ತಲೆ ಬಿಸಿಯಲ್ಲಿದ್ದೇನೆ ಒಂದು ಮೊಬೈಲಿನ ಹಣ ಎಷ್ಟಂತ ನಿಮಗೆಲ್ಲ ಗೊತ್ತುಂಟು ಆದರೆ ನಾವು ಈ ರೀತಿ ಮಾಡಿದ್ದು ತಪ್ಪಾಗಿದೆ ಅದು ಅದಕ್ಕೆ ಹೇಗೆ ತಿದ್ದುದಂತ ಗೊತ್ತಾಗುದಿಲ್ಲ